ನಾನು ಮೊದಲ ಬಾರಿಗೆ ನಾಣ್ಯಗಳನ್ನು ಸಂಗ್ರಹಿಸುವ ವಿಚಾರದಲ್ಲಿ ಎಕ್ಸೈಟ್ಮೆಂಟ್ ಮತ್ತು ಕ್ರಿಯಾಶೀಲತೆ ಇದ್ದಿರುವುದು ಅದು ನನಗೆ ಕುತೂಹಲವನ್ನು ಉದ್ದೀಪನಗೊಳಿಸಿತು ಮತ್ತು ಬೇರೆಯವರ ಹತ್ತಿರ ಹೋಗಿ ಅವರ ಕಲೆ ಮತ್ತು ಸಂಸ್ಕೃತಿಯ ಅನುಭವವನ್ನು ತಿಳಿಯಲು ಸಹಾಯ ಮಾಡಿತು ನನಗೆ ಪ್ರತಿ ಒಂದು ನಾಣ್ಯವೂ ಒಂದೊಂದು ಕಥೆಯನ್ನು ಹೊತ್ತಿದೆ ಮತ್ತು ಅದು ಅದರ ಹಿಂದಿನ ದೇಶೀಯರ ಸಂಸ್ಕೃತಿ ಮತ್ತು ಪರಂಪರೆಗಳ ಬಗ್ಗೆ ನನಗೆ ಅರಿವಿಗೆ ಬರುವಂತೆ ಮಾಡಿತು ಕೆಲವೊಮ್ಮೆ ಅವು ಐತಿಹಾಸಿಕ ಘಟನೆಗಳನ್ನು ಹೊತ್ತಿದ್ದು ಕೆಲವು ವೇಳೆ ಅದು ಧಾರ್ಮಿಕ ಹೇರಿಕೆ ಸಂಬಂಧಿಸಿದ್ದು ಮತ್ತು ಕೆಲವೊಮ್ಮೆ ಅವು ಹೆಚ್ಚು ಆಧುನಿಕ ವಿಷಯಗಳಿಗೆ ಸಂಬಂಧಿಸಿದ್ದು ಅವು ಹೊಸ ಭಾಷೆಗಳನ್ನು ಕಲಿಸುವಲ್ಲಿ ನನಗೆ ಸಹಾಯ ಮಾಡಿದೆ ಮತ್ತು ವಿಭಿನ್ನ ರಾಜ್ಯಗಳ ಸಂಸ್ಕೃತಿ ಮತ್ತು ಭಿನ್ನತೆಯನ್ನು ಮೆಚ್ಚುವಂತೆ ಮಾಡಿದ್ದವು ಈ ಅನುಭವಗಳು ನನ್ನ ಜೀವನದಲ್ಲಿ ಅದ್ಭುತ ಅನುಭವಗಳಾಗಿವೆ ಮತ್ತು ನನ್ನ ಅಧ್ಯಯನಕ್ಕೆ ಮತ್ತು ಬೃಹತ್ ಪ್ರಕೃತಿಯ ಸಂಸ್ಕೃತಿಗೆ ಒಂದು ಹೊಸ ದೃಷ್ಟಿ ನೀಡಿದೆ ನಾನು ನನ್ನ ಸಂಗ್ರಹಿತ ನಾಣ್ಯಗಳ ಮೂಲಕ ನನ್ನ ಜ್ಞಾನ ಮತ್ತು ಅನುಭವವನ್ನು ಹಂಚಿಕೊಳ್ಳುವ ನಿಯಮಿತ ಪ್ರಯತ್ನಗಳನ್ನು ಮುಂದುವರಿಸುತ್ತಿದ್ದೇನೆ ನನ್ನ ಸಂಗ್ರಹಿತ ನಾಣ್ಯಗಳು ನನ್ನ ಹೃದಯವನ್ನು ಮುಗಿಸುತ್ತವೆ ಮತ್ತು ಹಲವಾರು ಹೊಸ ಅನುಭವಗಳನ್ನು ನೀಡಿವೆ ಅಂತಹ ಅನುಭವಗಳನ್ನು ನನ್ನ ಭಾಷೆಯ ಅನುವಾದ ಕೌಶಲ್ಯ ಮೂಲಕ ಇತರರಿಗೆ ಹೇಗೆ ಹಂಚಿಕೊಡಲು ಸಾಧ್ಯವಾಗಬಹುದು ಎಂದು ಯೋಚಿಸುತ್ತಿದ್ದೇನೆ ಹೀಗೆ ಕನ್ನಡ ಭಾಷೆಯಲ್ಲಿ ನನ್ನ ಅನುಭವಗಳನ್ನು ಹಂಚಿಕೊಡುವುದರಿಂದ ನನ್ನ ಭಾಷೆಯನ್ನು ಮತ್ತು ಸಂಸ್ಕೃತಿಯನ್ನು ಹೆಚ್ಚು ಪ್ರೀತಿಸುವವರನ್ನು ಉದ್ದೀಪನಗೊಳಿಸುವ ಸೌಭಾಗ್ಯವನ್ನು ನನಗೆ ಪಡೆಯಬಹುದು